ಹಲೋ ಹೇಳ್ರೀ ನಮ್ಮ ಹತ್ರ ಟಮಟ ಇದೆ ಉಳ್ಳಾಗಡ್ಡಿ ಇದೆ ಹಶೆಕಾಯಿ ಇದೆ ಜಾವ್ಳಿಕಾಯಿ ಇದೆ ಬದ್ನೆಕಾಯಿ ಇದೆ ಆಮೇಲೆ ಕ್ಯಾರೆಟ್ ಕ್ಯಾರೆಟ್ ಇದೆ ಬೀನ್ಸ್ ಇದೆ ಹ್ಞೂ ನಿಮಗೆ ಯಾವುದ್ ಬೇಕು ರೀ ತರಕಾರಿ ಇವಾಗ ಒಂದು ಕೆ ಜಿ ಟಮಾಟೆ ನಮ್ಮಲ್ಲಿ ಇಪ್ಪತ್ತು ರೂಪಾಯಿ ಆಮೇಲೆ ಉಳ ಏಯ್ ಕಮ್ಮಿ ಅಂದ್ರೆ ಐದು ರೂಪಾಯಿ ಕಮ್ಮಿ ಹಾಕ್ತೀವ್ರೀ ಹಾಂ ಹದಿನೈದು ರೂಪಾಯಿ ಕೊಡ್ತೀವಿ ಆಮೇಲೆ ಈರುಳ್ಳಿ ಈರುಳ್ಳಿ ನಲ್ವತ್ತು ರೂಪಾಯಿ ಇದೆ ಲಾಸ್ಟಿಗೆ ನಾನು ಮೂವತ್ತು ರೂಪಾಯಿ ಹಾಕ್ತೀನ್ ರೀ ಈರುಳ್ಳಿ ಹಾಂ ಮೂವತ್ತು ರೂಪಾಯಿ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ನಮ್ಮ ನಮ್ಮ ಹತ್ರ ಈರುಳ್ಳಿ ಗಾ ಸಣ್ಣ ಗಡ್ಡೆ ಇಲ್ಲ ದೊಡ್ಡ ಗಡ್ಡೆ ಇದ್ದಾವೆ ಹಾಗಾಗಿ ಅದು ನಾನು ಅಷ್ಟಕ್ಕೂ ಒಂದೇಟು ಇಳಿಸಿದೀನಿ ಮೂವತ್ತು ರೂಪಾಯಿ ಹಾಂ ಹಾಂ ಮತ್ತು ಹ್ಞೂ ಮತ್ತು ಹ್ಞೂ ಬೀನ್ಸು ನಲ್ವತ್ತು ರೂಪಾಯಿ ಇದೆ ಕೆ ಜಿ ಹ್ಞೂ ಅದು ತಾ ಅದು ಮೂವತ್ತು ರೂಪಾಯಿನೆ ಕೊಡ್ತೀನಿ ರೀ ಹಾಂ ಹ್ಞೂ

ಹ್ಞೂ ಕ್ಯಾರೆಟ್ ಅರ್ಧ ಕೆ ಜಿನಾ ಹಾಂ ಕ್ಯಾರೆಟ್ಟು ಕ್ಯಾರೆಟ್ಟು ನಲ್ವತ್ತು ರೂಪಾಯಿ ಇದೆ ನಿಮಗೆ ಮೂವತ್ತು ರೂಪಾಯಿ ಹಾಕಿ ಕೊಡ್ತೀನಿ ಆಮೇಲೆ ಅಸೆಕಾಯಿ ಅರುವತ್ತು ರೂಪಾಯಿ ಇದೆ ನಿಮಗೆ ನಲ್ವತ್ತು ರೂಪಾಯಿ ಹಾಕಿ ಕೊಡ್ತೀನಿ ರೀ ಹ್ಞೂ ಆಂ ನಲ್ವತ್ತು ರೂಪಾಯಿ ಹಾಕಿ ಕೊಡ್ತೀನಿ ಊಂ ಒಂದು ಕೆ ಜಿ ಜ್ವಾಳಿಕಾಯಿ ಬೇಕಾ ಹ್ಞೂ ಅದು ನಲ್ವತ್ತು ರೂಪಾಯಿ ಕೆ ಜಿ ಹ್ಞೂ ಹ್ಞೂ ಆಮೇಲೆ ಬೆಂಡೆ ಬ್ ಹ್ಞೂ ಹ್ಞೂ ಅರ್ಧ ಕೆ ಜಿನಾ ಆಮೇಲೆ ಬೆಂಡೆಕಾಯಿ ಊಂ ಬೆಂಡೆಕಾಯಿ ಇದು ಅರುವತ್ತು ರೂಪಾಯಿ ಇದೆ ಹ್ಞೂ ಹಾಂ ಹಾಂ ಅರ್ಧ ಕೆ ಜಿ ಬೆಂಡೆಕಾಯಿನಾ ಆಮೇಲೆ ಇದು ಹ್ಞೂ ಬಟಾಣಿ ಕಾಳು ಹ್ಞೂ ಎಲೆಕೋಸ್ ಇದೆ ಅದು ಪೀಸ್ ಲೆಕ್ಕ ಅದು ಇಪ್ ಇಪ್ಪತ್ತು ರೂಪಾಯಿ ಒಂದು ಪೀಸು ಹ್ಞೂ ಇಪ್ಪತ್ತು ರೂಪಾಯಿ ಒಂದು ಪೀಸು ಹ್ಞೂ ಆಮೇಲೆ ಇದು ಸೊಪ್ಪು ಏನಾರ ಬೇಕಾ ರಾಜಗಿರಿ ಅಥವಾ ಕೊತ್ತಂಬರಿ ಮೆಂತೆ ಪಲ್ಲೆ ಆಮೇಲೆ ಉಲ್ಚಿಕ್ಕು ಪಾಲಕ್ ರಾಜಗಿರಿ ಇವೇನು ಸೊಪ್ಪು ಐಟಮ್ ಬೇಕಾ ಊಂ ಹ್ಞೂ ಊಂ ಊಂ ಊಂ ಎಲ್ಲ ಇದು ಮಾಡ್ತೀನಿ ಹೇಳ್ರಿ ಎಲ್ಲ ಎಲ್ಲ ಕಟ್ಟಿ ಇಡ್ತೀನಿ ನೀವು ಬನ್ನಿ ಆಂ ಆಯ್ತು ಆಯ್ತು ಆಯ್ತು ಓಕೆ ಓಕೆ ಓಕೆ ಓಕೆ ಓಕೆ ಬನ್ನಿ